ಹಲೋ ಏನು ಮಾಡತೀ ಗಾಡಿ ಆಗಿದೆ ರೀ ಅದೇನು ಗಾಡಿಯೊ ಮತ್ತು ಏನ ತೊಳೆದ ಮತ್ತು ನೋಡ್ರಿಯೊ ಹಾಂ ನೋಡ್ರ್ಯ ಒಂದು ಪೈಪ್ ಸೆಟ್ ತಗೋಳದಾ ಯಾಕಂದ್ರ ನಾವು ಅಷ್ಟ ಬ್ಯಾರೆ ಪ್ಯಾಸೆಂಜರ್ಗಳು ಬರ್ತಾರೂ

ಅದಕಾಗಿಯೆ ಫಸ್ಟೆ ನಾವೇ ಸಿಕ್ಕಲಾತ ನಮಗೆ ಹಾಂ ಗಿರಾಕಿಗಳು ನಮ್ಮ ಬಂಧುಗಳು ಅದಕ್ಕಾಗಿ ರೀ ಅವ್ನೆಲ್ಲಾಡ್ ಸ್ವಚ್ಛ್ವಾಗಿ ಒರಿಸಿಯೆ ಮತ್ತು ಅದಕ್ಕ ಟಾ ಪೂಜ ಮಾಡೆ ರೆಡಿ ಮಾಡಿದರ ಹ್ಞೂ ಇರಿ ಕಡೆ ಸಿಗಿ ರೀ ಅಲ್ಯಾ ಅಲ್ಲಿನೆ ಅಲ್ಲೆ ಸ್ವಕ್ಡಿ ಐತಿ ಇದ್ರದ ಎಲ್ಲಡ ಮಾಡ್ರಿ ಎಲ್ಲಡ ಮಾಡಿ ಮತ್ತು ನಾಷ್ಟ ಗೀಷ್ಟ್ನ ಮಾಡೇ ಪ್ರಯಾಣ ಮುಂದು ಮತ್ತು ಮುಕ್ಕಕತ್ತಿ ಅದಕ್ಕಾಗಿ ನೋಡ್ರ ಹವಾ ಪವ ಅಚ್ಕಟ್ಟು ಮಾಡ್ಸ್ರೆ ಅವ್ನ ಹಾಂ ಎಲ್ಲಾ ತೊಳಿಕತ್ ಮಾಡ್ಸಿರಿ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಯಾರ ಎಲ್ಲ ಉಳ್ಚೆ ಚಕ್ ಮಾಡೇ ಚಕ್ ಮಾಡೆ ಇನ್ನು ನಾಷ್ಟ್ನ ಮಾಡಕ್ಕೆ ಅದನ್ನೆಲ್ಲ ರೆಡಿ ಮಾಡಿ ನಾಷ್ಟ್ನ ಮಾಡಕ್ಕೆ ಬರ್ರಿ ಇತ್ತ ನಾವು ಇಲ್ಲೆ ಬಸ್ ಸ್ಟ್ಯಾಂಡ್ದಾಗ ಅದಾನು ನೀವೆ ತನ್ಯಾಗ ಹೊಡ್ಕೊಂಬಂದು ಬಿಡ್ರಿ ಅದನ್ನ ಹಾಂ ಹಾಂ ಇದ್ದರೆ ಇದ್ದಾರೆ